ನಾನು ಪುಸ್ತಕ ಓದಿ ಮುಗಿಸ್ಬೇಕಂದ್ರ ಎಷ್ಟು ಸಮಯ ತಗೊತೀನಪ್ಪಾ ಅಂದ್ರೆ ನಾರ್ಮಲಿ ಯಾವುದಾದ್ರೂ ಕತೆ ಪುಸ್ತಕ ಅದು ಇತ್ತು ಸ್ವಾರಸ್ಯಕರವಾಗಿತ್ತು ಸರಿಯಾಗಿತ್ತು ನನಗೆ ಸರ್ಯಾಗಿ ಅನ್ಸ್ಲಿಕತ್ತೈತೆ ಬುಕ್ ಅಂದ್ರೆ ನಾ ಏನ್ಮಾಡ್ತೀನಪ್ಪ ಅಂದ್ರೆ ಒಂದು ಒಂದು ಎರಡು ದಿನ ಮೂರು ದಿನದಲ್ಲಿ ಮುಗುಸ್ಬಿಡ್ತೀನಿ ಒಂದೀಗ ಐವತ್ತು ಅರವತ್ತು ಪೇಜಿನ ಪುಸ್ತಕ ಇತ್ತಂದ್ರೆ ಅದೇ ಏನಾದರೂ ದೊಡ್ಡದು ಕತೆ ಕಾದಂಬರಿ ದೊಡ್ಡದು ಐನೂರು ಪುಸ್ತಕ ಐನೂರು ಪುಟ ಆರ್ನೂರು ಪುಟ ಇದ್ದಿದ್ದು ಇತ್ತಪ್ಪ ಅಂದ್ರೆ ಅದನ್ನು ಓದ್ಲಿಕ್ಕೆ ನಾನೇನು ಮಾಡ್ತೀನಪ್ಪಾ ಅಂದ್ರೆ ಸಮಯ ತೊಗೊಂಡು ಓದ್ತೀನಿ ಯಾವಾಗ ಅವಾಗ ಸಮಯ ಸಿಗ್ತದೆ ಆವಾಗ ಯಾವುದೇ ಒಂದು ಕರೆಕ್ಟ್ ಟೈಮ್ ಅಂತ ಇರಂಗಿಲ್ಲ ಏನೂ ಇರಂಗಿಲ್ಲ ನಾವು ಯಾವಾಗ ಮನಸ್ಸು ಬರ್ತದೋ ಅವಾಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಆ ಪುಸ್ತಕ ಹೆಂಗೆ ನಮಗೆ ಮನಸ್ಸು ಬರ್ತಾ ಹೋಗುತ್ತಲ್ಲ ಅಷ್ಟು ಜಲ್ದಿ ಬೇಗ ಮುಗಿತದೆ ಒಂದು ವೇಳೆ ಏನಾದರೂ ಇಲ್ಲ ಕತೆ ಅಷ್ಟು ಸರಿಯಾಗಿರಲಿಲ್ಲ ಇಂಟ್ರೆಸ್ಟ್ ಹೋಯಿತು ಅಂದ್ರೆ ಸುಮ್ಮನೆ ಯಾವಾಗ ಬೇಕೋ ಅವಾಗ ಮನಸ್ಸು ಬರ್ಲಾವಾಗ ಹಿಡ್ಕೊಂಡು ಕುಂತು ಓದ್ಕೊಂತ ಕುಂತಿರ್ತೀವಿ ಮತ್ತು ಅದೇ ನಮ್ಮ ಸಬ್ಜೆಕ್ಟ್ ವಿಚಾರವಾಗಿ ಬಂದ್ರೆ ಅಥವಾ ವಿಜ್ಞಾನದ ವಿಚಾರವಾಗಿ ಬಂದ್ರೆ ಅಥವಾ ಇದ್ರ ವಿಚಾರವಾಗಿ ಬಂದ್ರೆ ಅಲ್ಲಿ ನಾವು ಸಲ್ಪ ಸಮಯ ಬೇಕಾಗ್ತದೆ ಯಾಕಪ್ಪ ಅಂದ್ರೆ ಅಲ್ಲಿ ನಿ ಬಡ ಬಡ ಮಾಡ್ಲಿಕ್ಕೆ ಬರಲ್ಲಲ್ಲ ಯಾವುದೇ ಒಂದು ಕಾನ್ಸೆಪ್ಟ್ ತಿಳ್ಕೊಬೇಕಾಗಿತ್ತು ಅಂದ್ರೆ ಅದು ಕರೆಕ್ಟಾಗಿ ಗೊತ್ತಾಗಲ್ಲ ಏನು ಏನು ಸುದ್ದಿ ಹೆಂಗದೆ ಎಲ್ಲ ತಿಳ್ಕೊಬೇಕಾತ್ ತಿಳ್ಕೊಂಡು ಮಾಡಿ ಓದಬೇಕಾತ್ತ ಪ್ರತ್ಯೊಂದನ್ನು ನೀ ಏನಪ್ಪ ಅಂದ್ರೆ ತಿಳ್ಕೊಂಡು ಬಳಿಕ ಅದಕ್ಕೆ ಜೀವನದಾಗ ಅಪ್ಲೈ ಮಾಡಬೇಕು ಅವೆಲ್ಲ ಭಾಳಷ್ಟು ಇರ್ತವೆ ಅಂತ್ಹೇಳಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಅಲ್ಲಿ ನಮ್ಗೆ ಟೈಮ್ ಬೇಕಾಗ್ತದೆ ಅಲ್ಲಿ ಏನಪ್ಪ ಅಂದ್ರೆ ನಮಗೆ ಆಂ ಒಂದು ಪುಸ್ತಕ ಮುಗಿಸ್ಬೇಕಾದ್ರ ಎರಡು ತಿಂಗ್ಳಿಂದ ಮೂರು ತಿಂಗ್ಳ ತನಕ ಟೈಮ್ ತಕೊತದೆ ಇನ್ನೊಂದು ನಾವು ಡೈಲಿಯೂ ಓದಂಗಿಲ್ಲಲ್ಲ ದಿನಾಲೂ ಓದ್ರೆ ಅದು ಹ್ಯಾಂಗಾರ ಇರತ್ತೆ ಆದ್ರೆ ನಾವು ದಿನಾಲೂ ಓದಲ್ಲಲ್ಲ ಅದ್ರ ಸಲುವಾಗಿ ಸಲ್ಪ ಅದು ಸಮಯ ತಗೋತದೆ ಇನ್ನೊಂದೇನಪ್ಪ ಅಂದ್ರೆ ಅದು ಕೆಲ್ವೊಂದು ಸಲ ಏನಾಗ್ತದೆ ಕಾನ್ಸೆಪ್ಟ್ ತಿಳಿಯಂಗಿಲ್ಲ ಇದು ಆಗಂಗಿಲ್ಲ ಅದ್ರ ಸಲ್ವಾಗಿ ಏನಪ್ಪ ಅಂದ್ರೆ ಕೆಲ್ವೊಂದು ಸಲ ಹೆಚ್ಚಿಗೆ ಸಮಯ ತಗೊಂಡಿರ್ತೀವಿ ಒಂದು ಪುಸ್ತಕ ಮುಗ್ಸ್ಲಿಕ್ಕೆ ಮತ್ತು ನಾವು ದಿನಾಲೂ ಪುಸ್ತಕದ ಜೊತೆ ಓದ್ತಲೇ ಇರೋದ್ರಲಿಂದ ಅವರು ಹೆಚ್ಚಿಗೆ ಇದು ಮಾಡದ್ರಲಿಂದ ನಾ ದಿನಾ ಏನಪ್ಪ ಅಂದ್ರೆ ಒಂದು ಮೂರ್ಲಿಂದ ನಾಲ್ಕು ತಾಸು ಕೂತು ಓದ್ಬೋದು ಇನ್ನೊಂದೇನು ಮೂರ್ಲಿಂದ ನಾಲ್ಕು ತಾಸ್ನಾಗ ಆರಾಮಾಗಿ ಕೂಡ್ಬೋದು ಕತೆ ಕಾದಂಬರಿ ಪುಸ್ತಕಗಳಿದ್ದು ಭಾಳ ಸ್ವಾರಸ್ಯಕರವಾಗಿ ಭಾಳ ಸರಿಯಾಗಿತ್ತಪ್ಪ ಅಂದ್ರೆ ಅವಾಗಂತೂ ಟೈಮ್ ಇನ್ನೂ ಹೆಚ್ಚಿಗೆ ಬೇಕಾಗ್ತದೆ ಒಂದು ವೇಳೆ ಅಷ್ಟೇನೂ ಸರ್ಯಾಗಿ ಇರಲಿಲ್ಲ ಅದು ಇದು ಇತ್ತಪ್ಪ ಅಂದರೆ ಸುಮ್ಮನೆ ಒಂದು ಮೂರು ಗಂಟೆ ಕೂಡ್ಬೋದು ಮತ್ತೇನಪ್ಪ ಅಂದ್ರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಕಲಿಯೋದಿತ್ತು ಏನಾದರೂ ಹೊಸಾದು ಕಲಿಯೋದಿತ್ತು ಭೌತಶಾಸ್ತ್ರದಾಗಾದ್ರೆ ಅವಾಗೂ ನಾವು ಹೆಚ್ಚಿಗೆ ಸಮಯ ತಗೊತೀವಿ ಹಾಗೇನಿಲ್ಲ ಮತ್ತು ಈ ವಾರದ ಟಾರ್ಗೆಟ ದಿನದ ಟಾರ್ಗೆಟ ಹಿಂಗಂತ ನಾವೇನೂ ಇಟ್ಟಿಲ್ಲ ಯಾಕಂದ್ರೆ ಮಿನಿಮಮ್ ಅಂತೂ ನಾವು ಮೂರು ತಾಸು ಮಿನಿಮಮ್ ಓದೇ ಓದ್ತೀವಿ ಅದಕ್ಕಿಂತ ಹೆಚ್ಚಿಗೆನೂ ಮಾಡ್ಕೊಬೋದು ಕೆಲವು ಸಲ ಕಡಿಮೆಯೂ ಆಗ್ತೆ ಹಂಗೇನಿಲ್ಲ ಇವತ್ತು ಒಂದೊಂದು ದಿನ ಓದ್ಲಾರ್ದೆಯೂ ಹೋಗ್ತವೆ ಕೆಲವೊಂದಿಷ್ಟು ಜನ ಬಹಳಷ್ಟು ಗಂಟೆಗಳ ಕಾಲ ನಾಲ್ಕೇ ತಾಸು ಅದರೊಳಗೇ ಕುಂತಿರ್ತೀವಿ ಸೊ ಅದು ಮೇಯ್ನ್ಲಿ ಯದ್ರ್ ಮೇಲ್ ಡಿಪೆಂಡ್ ಅದಪ್ಪ ಅಂದರೆ ಪುಸ್ತಕದ ಮೇಲ್ ಡಿಪೆಂಡ್ ಪುಸ್ತಕ ಸರಿಯಾಗಿತ್ತು ಅಂದ್ರೆ ಬಹಳಷ್ಟು ಸಮಯ ತಗೊತದೆ ಪುಸ್ತಕ ಸರಿಯಾಗಿರ್ಲಿಲ್ಲ ಅಂದ್ರೆ ಅವಾಗ ಏನಿಲ್ಲ ಅದು ಆಲ್ಮೋಶ್ಟ್ ಜಲ್ದಿನೇ ಮುಗಿಸಿ ಸುಮ್ಮನೆ ಬಿಟ್ಬಿಡ್ತೀವಿ ಅಂದರೆ ಓದ್ಬೇಕಾದ್ರೆ ಟೋಟಲ್ ಒಂದು ಮೂರು ಗಂಟೆ ಅಂತೂ ಎವ್ರೇಜ್ಡ್ ಅಂದ್ರೆ ಒಂದು ಮೂರು ಗಂಟೆ ತನಕ ಅಂತೂ ಆಗ್ತದೆ ಇಲ್ಲಾಂದ್ರೆ ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ಸರ್ಯಾಗಿರ್ಬೇಕು ಪುಸ್ತಕ ಅಷ್ಟೇ ಸರಿಯಾಗಿತ್ತು ಮಾಡಿತು ಓದ್ಲಿಕ್ಕೆ ಮನಸ್ಸು ಬರ್ತದೆ ಅವಾಗ ನಾವು ಭಾಳಷ್ಟು ಪುಸ್ತಕಗಳು ಮುಗಿಸ್ಕೊಬೋದು ಹೀಗೆಲ್ಲ ಇರುತ್ತೆ